ಮೇಜು ಅಂದರೆ ಒಂದು ಚಪ್ಪಟೆ ಆದ ಒಂದು ಮೇಲ್ಭಾಗವು ಮೇಲ್ಭಾಗವನ್ನು ಹೊಂದಿರುವಂಥದ್ನ ಮೇಜು ಅಂತ ಕರಿತಾರೆ ಈ ಮೇಜು ಅನ್ನೋದು ಈ ಚಪ್ಪಟೆ ಆಕಾರ ಆಗಿದ್ದು ಇದೊಂದು ಒಂದು ಎಲ್ಲರೂ ಊಟಕ್ಕೆ ಕೂತ್ಕೊಳ್ಳೋಂಥ ಸ್ಥಳದಲ್ಲಿ ಬಳಸ್ತಾರೆ ಅಂದರೆ ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡೋ ಸ್ಥಳಗಳಲ್ಲಿ ಆದರೆ ಈ ಊಟದ ಮೇಜಿನಿಂದ ಎಲ್ಲ ಬೇಕಾದ ಪದಾರ್ಥಗಳನ್ನೂ ಆ ಟೇಬಲ್ ಮೇಲೆ ಆ ಮೇಜಿನ ಮೇಲೆ ಇಟ್ಟುಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟನ್ನು ನಾವು ಬಡಿಸ್ಕೊಂಡು ಊಟ ಮಾಡೋದಕ್ಕೆ ಸುಲಭ ಆಗ್ಬೋದು ಆದರೆ ಈ ಮೇಜಿಂದ ಒಂದು ಸಣ್ಣ ಮನೆಯಲ್ಲಿ ಈ ಊಟದ ಮೇಜಿಂದ ಅದರಿಂದ ಜಾಗಗಳಿಂದ ತೊಂದರೆ ಆಗುತ್ತೆ ಆಮೇಲೆ ಮತ್ತು ಏನೇ ಒಂದು ಪ್ರತಿಯೊಂದೂ ಏನೇ ಒಂದು ನಾವು ತರಬೇಕು ಏನೇ ಒಂದು ಮಾಡಬೇಕು ಅಂತಂದ್ರೂ ಯಾರೂ ಕೂಡ ಓಡಾಡೋದಿಲ್ಲ ಅಲ್ಲೇ ಕೂತಿದ್ದ ಜಾಗದಲ್ಲೇ ಇರೋದನ್ನು ತೊಗೊಂಡು ಊಟ ಮಾಡ್ತಾರೆ ಇದರಿಂದ ಕೆಲ್ವೊಂದ್ ಅಭ್ಯಾಸಗಳೆಲ್ಲ ನಿತ್ತೋಗುತ್ತೆ ಆಮೇಲೆ ಈ ಊಟದ ಊಟ ಮಾಡಬೇಕಿದ್ರೆ ಈ ಟೇಬಲ್ ಮೇಲೆ ಅದನ್ನು ಕೆಲ್ವೊಂದ್ ಪ್ರದರ್ಶನಗಳಿಗೆ ಅಂತ ಇಟ್ಟಿರ್ತಾರೆ ಆಮೇಲೆ ಊಟಕ್ಕೆ ಹಣ್ಣು ನಮಗೆ ಬೇಕಾಗಿರೋ ಎಲ್ಲ ಪ್ರದಾರ್ಥಗಳನ್ನ ಟೇಬಲ್ ಮೇಲೆ ಇಟ್ಕೊಂಡು ಊಟ ಮಾಡ್ತಿರ್ತೀವಿ ಆದರೆ ಈ ಈ ಊಟದ ಟೇಬಲ್ಲಿಂದ ನಮಗೆ ಮನೆಯಲ್ಲಿರುವಂಥ ಜಾಗ ಕುಂದುತ್ತೆ ಆಮೇಲೆ ಎಲ್ಲ ಇದರಿಂದ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ಬೋದು ಆದರೆ ಯಾರೂ ಇಲ್ಲ ಅಂದರೆ ಮನೆಯಲ್ಲಿ ಒಬ್ಬರು ಇಬ್ಬರು ಇದ್ದಾಗ ಆ ಆ ಟೇಬಲ್ಲಿಂದ ಆ ಮೇಜಿಂದ ನಮ್ಗೆ ಯಾವುದೇ ರೀತಿ ಉಪಯೋಗ ಬರೋದಿಲ್ಲ ಆ ಮೇಜು ಇ ಇರೋದರಿಂದ ನಮಗೆ ಅಲ್ಲಿ ಓಡಾಡೋಕ್ಕೂ ಜಾಗ ಆಗೋದಿಲ್ಲ ಈಗ ಮನೆ ಅಂದ ಮೇಲೆ ಒಂಥರ ಸ್ ಅವ್ಕಾಶ ಸ್ಥಳಾವ್ಕಾಶಗಳು ಜಾಸ್ತಿ ಇರಬೇಕು ಆದರೆ ಆ ಮೇಜ್ ಬಂದಾಗ ನಮಗೆ ಅಲ್ಲಿ ಓಡಾಡೋದಕ್ಕೆ ಸರಿಯಾದ ಜಾಗ ಆಗೋದಿಲ್ಲ ಅದಕ್ಕೋಸ್ಕರ ಇದರಿಂದ ನಮಗೆ ತೊಂದರೆಗಳಾಗುತ್ತೆ ಆಮೇಲೆ ಓಡಾಡುವಾಗ ಕಾಲಿಗೆ ಬಡಿಸ್ಕೊಳ್ಳೋದು ಆಮೇಲೆ ಮತ್ತೆ ಅದಕ್ಕೋಸ್ಕರ ಒಂದು ಖರ್ಚು ಮಾಡಿ ಅದನ್ನು ತೊಗೊಬಂದು ನಾವು ಬಳಸ್ಕೊಂಡು ಅದರಿಂದ ಉಪಯೋಗ ಏನೂ ಇಲ್ಲ ಆದರೆ ಊಟಕ್ಕೆ ಮಾತ್ರ ಅದು ಊಟ ಕೂತ್ಕೊಂಡು ಊಟ ಒಂದು ಮಾಡ್ಬೋದಷ್ಟೇ ಅದರಿಂದ ಯಾವುದೇ ರೀತಿ ಉಪ್ಯೋಗಗಳು ನಮಗೆ ಆಗೋದಿಲ್ಲ ಅದಕ್ಕೋಸ್ಕರ ಅದು ತೊಗೊಬಂದು ಜಾಗ ಮ ಜಾಗನ ನಾವು ಹಾಳು ಮಾಡೋದಕ್ಕಿಂತ ಊಟದ ಮೇಜನ್ನು ತರೋದನ್ನು ಒಂದು ಜಾಗ ಹಾಳಾಗುತ್ತೆ ಮತ್ತು ದುಡ್ಡು ಖರ್ಚು ಇದರಿಂದ ಯಾವುದೇ ರೀತಿ ಉಪಯೋಗ ಇಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ